ಹಲೋ ಹಾಂ ಹೌದು ಅಮ್ಮ ಗಜಾನನ ವೈದ್ಯರೇ ಮಾತಾಡ್ತಾ ಇರೋದು ಹೇಳಿ ನೀವ್ಯಾರು ನಿಮ್ಮ ಹೆಸರೇನು ಹಾಂ ಹೇಳಿ ಹೇಳಿ

ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಈಗ ನಿಮಗೆ ಕಾಲು ನೋವು ಅಂತ ಹೇಳಿದ್ರಲ್ಲ ಈಗ ಮಂಡಿ ಹತ್ತಿರ ನೋವು ಮಾತ್ರ ಬರುತ್ತಾ ಅಥವಾ ನಿಮಗೆ ಇಡೀ ಎರಡೂ ಕಾಲುಗಳು ಪೈನ್ ಇದೆಯಾ ನೋವು ಬರುತ್ತಾ ಅಥವಾ ಒಂದೇ ಕಾಲು ಏನಾದರೂ ನೋವು ಬರ್ತಾ ಇದೆಯಾ ಹಾಂ ಸರಿ ಗೊತ್ತಾಯ್ತು ಹಾಂ ಗೊತ್ತಾಯ್ತು ಈಗ ಇದನ್ನು ನನಗೆ ತೋರ್ಸುವುದಕ್ಕಿಂತ ಮುಂಚೆ ಇದರ ಬಗ್ಗೆ ನೀವು ಬೇರೆ ವೈದ್ಯರ ಹತ್ತಿರ ತೋರಿಸಿ ಏನಾದರೂ ಔಷಧಿ ತೊಗೊಂಡಿದ್ರಾ ಹಾಂ ಮಾತ್ರೆ ಇದೆಲ್ಲ ತಗೊಂಡಿದ್ದೀರ ಆದ್ರು ಇದು ವಾಸಿ ಆಗಲಿಲ್ಲ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಅಂದರೆ ಆ ಔಷಧಿ ಯಾವಾಗ ತೊಗೊಳ್ತಿರ ನಿಮಗೆ ತಾತ್ಕಾಲಿಕವಾಗಿ ಸ್ವಲ್ಪ ನೋವು ಕಡಿಮೆ ಅನಿಸುತ್ತೆ ಆದರೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದು ಮರುಕಳಿಸಿ ಪುನಃ ಪುನಃ ನೋವು ಬರುತ್ತೆ ಹಾಂ ಹಾಂ ಹಾಂ ಸರಿ ಸರಿ ಅದಕ್ಕೆ ನಾನು ಒಂದಿಷ್ಟು ಆಯುರ್ವೇದ ಔಷಧಿಯನ್ನು ಹೇಳಿ ಕೊಡ್ತೇನೆ ಆ ಆಯುರ್ವೇದ ಔಷಧಿಯನ್ನು ನೀವು ಒಂದು ತಿಂಗಳ ಕಾಲ ಸತತವಾಗಿ ನೀವು ಔಷಧಿಯನ್ನು ಅದಕ್ಕೆ ಲೇಪಿಸುವಂಥದ್ದು ಮಾಡಬೇಕು ಆ ನಂತರದಲ್ಲಿ ಆ ನೋವು ಹಾಗೇ ಇದೆಯಾ ಅಥವಾ ಏನಾದರೂ ಔಷಧಿಯಲ್ಲಿ ಬದಲಾವಣೆ ಮಾಡಬೇಕಾ ಅದನ್ನು ನೋಡೋದಕ್ಕಾಗುತ್ತೆ ಆಮೇಲೆ ನೀವು ಹಾಗೇನೆ ಸ್ವಲ್ಪ ಗ್ಯಾಸ್ಟ್ರಿಕಿದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಆಹಾರ ಪದ್ದತಿಯಲ್ಲಿ ನಾನು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟರೆ ನೀವು ಅದನ್ನು ಅನುಕರಣೆ ಮಾಡೋದಕ್ಕಾಗುತ್ತಾ ಹಾಂ ಯಾಕೆಂದರೆ ಕೆಲವೊಂದು ಪದಾರ್ಥಗಳಿಂದ ಕೂಡ ದೇಹದಲ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಡಾಗ ಆ ನೋವು ಜಾಸ್ತಿ ಅನಿಸುತ್ತೆ ನಿಮಗೆ ಅಲ್ವಾ ಹಾಂ ಹಾಗಾಗಿ ಆಹಾರ ಪದ್ದತಿಯಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದು ಅನಿವಾರ್ಯ ಆಗುತ್ತೆ ಹಾಗಾಗಿ ಈ ಔಷಧಿಯನ್ನು ನಾನು ಹೇಳ್ತೇನೆ ಆ ಔಷಧಿಯನ್ನು ನೀವು ಮಾಡಿ ಆಹಾರ ಪದ್ದತಿಯಲ್ಲೂ ಬದಲಾವಣೆಯನ್ನು ಮಾಡ್ಕೊಳ್ರಿ ಇವೆರಡೂ ಸೇರಿದಾಗ ನಿಮಗೆ ಇದರ ಉಪಶಮನ ಆಗುತ್ತೆ ಹಾಂ ಸರಿ ಆಯಿತು ಭಾನುವಾರ ರಜೆ ಇರುತ್ತೆ ಅದನ್ನು ಬಿಟ್ಟು ಬೇರೆ ದಿನ ನೀವು ಭೇಟಿಯಾಗಬೇಕು ಆಮೇಲೆ ನಿಮಗೆ ಈವಾಗಿಂದ ಏನಪ್ಪಾ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಕುಡೀತಾ ಬನ್ನಿರಿ ನೀವು ಕುದಿಸಿ ಆರಿಸಿದ ನೀರು ಕುಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ನೀವು ಆಹಾರ ತಗೊಳ್ಳೋವಾಗಲೂ ಕೂಡ ಪ್ರತಿ ನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನೀವೇನು ಸಮಯವನ್ನು ನಿಗದಿ ಮಾಡಿರ್ತೀರಿ ಕರೆಕ್ಟಾಗಿ ಅಂದರೆ ಸರಿಯಾದ ಆ ಸಮಯದಲ್ಲೇ ನೀವು ಆಹಾರವನ್ನು ಸೇವನೆ ಮಾಡಬೇಕು ಒಂದು ಹೊತ್ತು ಮಾಡೋದನ್ನು ಬಿಡೋದು ಅಥವಾ ತಡವಾಗಿ ಮಾಡೋದು ಇದು ಕೂಡ ಅದಕ್ಕೆ ಸರಿಯಾಗೋದಿಲ್ಲ ಆಯಿತು ಹಾಗಾದರೆ ನೀವು ಯಾವತ್ತು ಬರ್ತೀರಾ ನೀವು ಹೇಳಿದ್ರೆ ನಾನು ಆ ದಿನಾಂಕವನ್ನು ಇಲ್ಲಿ ಬರ್ಕೊಂಡು ನಿಮಗೆ ಟೈಮಿಂಗ್ಸನ್ನು ಮುಂಚಿತವಾಗಿ ನಿಮಗೆ ತಿಳಿಸಿಬಿಡ್ತೇನೆ ಅಂದರೆ ಈಗ ಬರುವ ಶನಿವಾರ ಬರ್ತೀರಿ ಅಲ್ವಾ ಹಾಂ ಶನಿವಾರ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಿಮಗೆ ಸಮಯವನ್ನು ಕೊಟ್ಟಿರ್ತೀನಿ ನೀವು ಆ ಟೈಮಿಗೆ ಬಂದು ತೋರ್ಸ್ಕೊಂಡು ಹೋಗೋದಕ್ಕೆ ಅಡ್ಡಿ ಇಲ್ಲ ಆಯಿತು ಧನ್ಯವಾದಗಳು